ಹಳ್ಳಿಗಳಲ್ಲಿ ಮಳೆಗಾಲ ಬಂದು ಬರದೇ ಇರೋ ಟೈಮ್ ಮಳೆಗಾಲ ಬರೋ ಟೈಮಲ್ಲಿ ಮಳೆ ಬರದೇ ಇದ್ದಾಗ ಬರಗಾಲಗಳು ಶುರು ಆಗುತ್ತೆ ಈಗ ಹಳ್ಳ ಕೊಳ್ಳಗಳನ್ನ ನೀರು ನಂಬಿಕೊಂಡೆ ಹಳ್ಳಿ ಸೈಡಲ್ಲಿರೋವ್ರು ನಂಬ್ಕೊಂಡಿರ್ತತಾರೆ ಹಳ್ಳಿ ಬದಿಯಲ್ಲಿರೋವ್ರು ಈಗ ಹಳ್ಳಿಗಳಲ್ಲಿ ಮಳೆ ಟೈಮಲ್ಲಿ ಮಳೆ ಬರದೇ ಇದ್ದಾಗ ಅವ್ರಿಗೆ ಆಗುವಂಥ ನಷ್ಟಗಳು ಯಾವ್ದುಯಾವ್ದಂದ್ರೆ ಈಗ ಹಳ್ಳಿ ಸೈಡಲ್ಲಿ ಇರೋವ್ರು ಅಂತಂದರೆ ರೈತರೇ ಹೆಚ್ಚು ಅತೀ ಹೆಚ್ಚು ರೈತರೇ ಇರ್ತಾರೆ ರೈತರುಗಳು ಈ ಮಳೆನೆ ನಂಬಿಕೊಂಡು ಬೆಳೆಗಳನ್ನು ಹಾಕಿರ್ತಾರೆ ಬೀಜ ಬೀಜಗಳನ್ನು ಬಿತ್ತನೆ ಮಾಡಿರ್ತಾರೆ ಆದರೆ ಮಳೆ ಸರಿಯಾಗಿ ಟೈಮಲ್ಲಿ ಬರದೇ ಇದ್ದಾಗ ಈ ರೈತರಿಗೆ ತುಂಬ ತೊಂದರೆ ಆಗುತ್ತೆ ಆಮೇಲೆ ದಿನ್ ಈ ಹಳ್ಳಕೊಳ್ಳಗಳನ್ನು ನಂಬಿಕೊಂಡು ಬಾವಿಗಳನ್ನು ನಂಬಿಕೊಂಡು ಜೀವನ ನಡೆಸ್ತಿರ್ತಾರೆ ಹಳ್ಳಿ ಜನಗಳು ಆದರೆ ಈ ಈ ಮಳೆ ಬರದೇ ಇರೋ ಟೈಮಲ್ಲಿ ಬರಗಾಲ ಶುರುವಾದಾಗ ಅವರಿಗೆ ಕುಡಿಯೋಕ್ಕು ಸಮೇತ ನೀರಿರೋಲ್ಲಾ ಕಲುಷಿತವಾದಂಥ ನೀರುಗಳ್ನ ಕುಡಿತಾರೆ ಅವರ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಹೆಚ್ಚು ಸಮಸ್ಯೆಗಳು ಉಂಟಾಗುತ್ತೆ ಅವರು ಕ ತುಂಬ ಅದ್ ಕೊಳಕು ನೀರುಗಳ್ನ ಬಳಸೋದು ಆಮೇಲೆ ಮತ್ತು ಬೋರುಗಳ ನೀರುಗಳ್ನ ಬಳಸೋದು ಇದರಿಂದ ಬಹಳಷ್ಟು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಸೋಂಕುಗಳು ಬರ್ಬೋದು ನೀರಿನ ಅಭಾವದಿಂದ ದಿನನಿತ್ಯದಲ್ಲಿ ನೀರು ನಮಗೆ ಅತೀ ಹೆಚ್ಚು ಮುಖ್ಯ ಪ್ರಾಮುಕ್ಯತೆಯನ್ನು ಹೊಂದುತ್ತೆ ನಮ್ಮ ದಿನ ನಿತ್ಯ ಜೀವನದಲ್ಲಿ ಆದರೆ ಈ ಬರಗಾಲ ಪರಿಸ್ಥಿತಿಗಳನ್ನು ಹಳ್ಳಿ ಜನಗಳು ಭೀಕರವಾಗಿ ತುಂಬ ಭಯಂಕರವಾಗಿರುತ್ತೆ ನೀರಿಲ್ಲದೆ ಜೀವನ ಸಾಗಿಸೋದು ಹಳ್ಳಿ ಜನಗಳು ಅಂತ ಅಂದರೆ ಆದರೂ ಕೂಡ ಅದನ್ನು ಅದಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಈ ಹಳ್ಳಗಳಲ್ಲಿ ಬತ್ತಿ ನೀರು ಬತ್ತಿ ಹೋದಾಗ ಅವರು ನೀರಿಲ್ಲದೆಯಿದ್ದಾಗ ಅಲ್ಲಿ ಜನಗಳು ತುಂಬ ಕಷ್ಟ ಪಡ್ತಾರೆ ಮತ್ತು ರೈತರಿಗೆ ತುಂಬ ಬಹಳ ಕಷ್ಟಗಳಾಗ್ಬೋದು ಈ ಈ ಹಳ್ಳಿ ಹಳ್ಳಿಯಲ್ಲಿ ಇರೋವ್ರೆ ತುಂಬ ಜನ ರೈತರೇ ಆಗಿರ್ತಾರೆ ಅವರಿಗೂ ಬಹಳಷ್ಟು ನಷ್ಟಗಳನ್ನು ಅನುಭವಿಸ್ತಾರೆ ಈ ಬರಗಾಲದಿಂದ